ನನಗೆ ನನ್ನ ಬದುಕಿನಲ್ಲಿ ಏನು ಮುಖ್ಯ ಅಂತಂದರೆ ನನಗೆ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ನನಗೆ ತುಂಬ ಮುಖ್ಯವಾದದ್ದು ನನ್ನ ಜೀವನದಲ್ಲಿ ಅಂತಂದರೆ ಕುಟುಂಬ ಇದ್ದರೆ ಏನು ಬೇಕಾದ್ರು ಸಾಧಿಸ್ಬೋದು ಕುಟುಂಬ ಇಲ್ದೆಯೂ ಸಾಧಿಸ್ಬೋದು ಬಟ್ ಆದರೆ ಆ ಸ್ಥಾನಗಳು ಆ ಪ್ರೀತಿ ಅದೆಲ್ಲದೂ ಎಲ್ಲರೂ ಕೊಡೋಕ್ಕಾಗಲ್ಲ ತಂದೆ ತಾಯಿ ನಮ್ಗೋಸ್ಕರವೇ ಮಕ್ಕಳಿಗೆ ಅಂತಲೇ ಎಷ್ಟೊಂದು ಕಷ್ಟಪಡ್ತಾರೆ ಪ್ರತಿಯೊಂದರಲ್ಲೂ ಅವ್ರು ಎಷ್ಟೊಂದು ತ್ಯಾಗ ಮಾಡ್ತಾರೆ ನಮ್ಗೋಸ್ಕರವೇ ಅಂತಲೇ ಎಷ್ಟು ತ್ಯಾಗ ಅಂತಂದರೆ ಅವರು ಬಟ್ಟೆ ಚೆನ್ನಾಗಿ ಹಾಕಿಲ್ಲ ಅಂತ ಅಂದ್ರೂ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ ಬಟ್ಟೆ ಹಾಕ್ಬೇಕು ಬೇರೋರ ಮುಂದೆ ಚ್ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ಖುಷಿಪಡ್ತಾರೆ ಅವರು ಅಷ್ಟು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ನಮಗೋಸ್ಕರ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹಾಗೆ ಆ ತಂದೆ ತಾಯಿ ಅಣ್ಣ ತಂಗಿ ಅವರೆಲ್ಲ ತುಂಬ ನನಗೆ ಅಂತೂ ತುಂಬ ಮುಖ್ಯ ನನ್ನ ಜೀವನದಲ್ಲಿ ಅವರೆಲ್ಲ ಆಮೇಲೆ ನನ್ನ ಫ್ರೆಂಡ್ಸೂ ಕೂಡ ಅವ್ರು ನನ್ನ ಫ್ರೆಂಡ್ಸನ್ನು ನಾನು ನನ್ನ ಕುಟುಂಬ ಅನ್ನೋ ಥರವೇ ನಾನು ಇವಾಗಲೂ ಫೀಲ್ ಮಾಡೋದ್ ನಾನು ನನಗೆ ನನ್ನ ಫ್ರೆಂಡ್ಸೇ ಎಲ್ಲ ನನಗೆ ಫ್ರೆಂಡ್ಸಿದ್ದರೆ ಏನು ಎಷ್ಟೇ ಕಷ್ಟಯಿದ್ದರೂ ಮನೆಯಿಂದ ಎಷ್ಟೇ ನೋವಿದ್ರೂ ಕಷ್ಟಯಿದ್ದರೂ ಆಚೆ ಹೋಗಿ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಹತ್ತು ನಿಮಿಷ ಮಾತಾಡಿದ್ರೆ ಸಾಕು ಅವ್ರ ಜೊತೆ ಮಾತಾಡಿದ್ರೆ ಸಾಕು ಇರೋ ಬರೋ ನೋವೆಲ್ಲ ಮರೆತೋಗುತ್ತೆ ಅವ್ರು ಮಾತಾಡೋದು ನಮ್ದು ಏನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲದಕ್ಕೂ ಸ್ಪಂದಿಸ್ತಾರೆ ನಾವು ಕಷ್ಟದಲ್ಲಿದ್ದಾಗ ನಮಗೆ ಬೆನ್ನ ಹಿಂದೆ ಇದ್ದು ಸಹಾಯ ಮಾಡ್ತಾರೆ ಸಲಹೆ ಕೊಡ್ತಾರೆ ಏನೇ ಎಲ್ಪ್ ಇದ್ದರೂ ಮಾಡ್ತಾರೆ ಎಷ್ಟೇ ಕಷ್ಟ ಇದ್ರೂ ನಮ್ಮ ಜೊತೆಲೇ ಇರ್ತಾರೆ ನನ್ನ ಫ್ರೆಂಡ್ಸು ಅದು ನನ್ನ ಪ್ಯೂರ್ ಫ್ರೆಂಡ್ಸ್ ಅನ್ನೋರು ಮಾತ್ರ ನಮ್ಮ ಜೊತೆಲಿ ಇರ್ತಾರೆ ಹಾಗೆ ಹಂಗೆನೆ ಖುಷಿಯಲ್ಲಿದ್ದಾಗಲೂ ಅವರು ನಮ್ಗಿಂತ ಜಾಸ್ತಿ ನಮ್ಮದೇ ನಾವೇ ಏನೋ ಒಂದು ಅಚೀವ್ ಮಾಡಿದ್ದೀವಿ ಅನ್ನೋ ಥರ ಅವರು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಅಷ್ಟು ಖುಷಿಪಡ್ತಾರೆ ಫ್ರೆಂಡ್ಸು ಮೇನ್ ಇಂಪಾರ್ಟೆಂಟು ನನಗೆ ನನ್ಗೆ ಅದೇ ನನಗೆ ಕಾಲೇಜೂ ಸಮಯ್ದಲ್ಲೇ ನಾನು ಅದನ್ನು ಅನುಭವ್ಸಿದ್ದೀನಿ ನಮಗೆ ಒಂದು ಘಟನೆ ಆಗಿತ್ತು ಅದರಲ್ಲಿ ನನ್ನ ಫ್ರೆಂಡ್ಸ್ ಎಷ್ಟು ನನ್ನದು ರಿಜಿಸ್ಟರ್ ನಂಬರೇ ಬಂದಿರಲಿಲ್ಲ ನನಗೆ ಎಕ್ಸಾಮ್ ಬರ್ಯೋಕ್ಕೆ ಅವಾಗ ಎಷ್ಟು ಪರದಾಡಿದ್ರು ಅಂದರೆ ಪಾಪ ಅವರು ಅವ್ರು ನಾವು ಎಕ್ಸಾಮ್ ಬರೆದಿರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಿಂದು ರಿಜಿಸ್ಟರ್ ಬ ನಂಬರ್ ಬರೋವರ್ಗೂ ನಾವು ಯಾರೂ ಎಕ್ಸಾಮ್ ಬರ್ಯೋಲ್ಲ ರಿಜಿಸ್ಟರ್ ನಂಬರ್ ಯಾಕೆ ಕೊಡೋಲ್ಲ ಅಂತ ಹೇಳಿ ಇಷ್ಟು ಗಲಾಟೆಯೆಲ್ಲ ಮಾಡಿದರು ಅಷ್ಟು ಸಪೋರ್ಟಿವ್ ನನ್ನ ಫ್ರೆಂಡ್ಸು ಯಾವತ್ತೂ ನನ್ನ ಯಾರ ಮುಂದೆಯೂ ಬಿಟ್ಟು ಕೊಡೋಲ್ಲ ಫ್ರೆಂಡ್ಸು ನಿಜ್ವಾದ ಫ್ರೆಂಡ್ಸ್ ಅಂದರೆ ಯಾವತ್ತೂ ಯಾರ ಮುಂದೆಯೂ ನಮ್ಮನ್ನು ಬಿಟ್ಟು ಕೊಡೋಲ್ಲ ನಮ್ಮ ಸ್ನೇಹಿತರು ಅಂತ ಹೇಳಿ ಹಂಗೆ ನನಗೆ ನನ್ನ ಫ್ರೆಂಡ್ಸು ಮತ್ತು ನಂದು ಕುಟುಂಬ ಇಬ್ಬರೂ ಕೂಡ ನನಗೆ ಮೇನ್ ಇಂಪಾರ್ಟೆಂಟು ನನ್ನ ಲೈಫಲ್ಲಿ ನಾನು ಯಾವತ್ತೂ ಅವ್ರನ್ನು ನಾನು ಮರೆಯಲ್ಲ ನಂದು ಏನೇ ನನ್ನದು ಒಳ್ಳೆಯದಾಗ್ಲಿ ಕೆಟ್ಟದ್ದಾಗಲಿ ಎರಡೂ ಸಮಯದಲ್ಲೂ ಯಾವತ್ತೂ ನನ್ನ ಜೊತೆ ಇದ್ದೇ ಇರ್ತಾರೆ ಅವರು ಯಾವತ್ತೂ ನನ್ನ ಕೈ ಬಿಡೋಲ್ಲ ಆಮೇಲೆ ಏನೇ ಒಂದು ನನಗೆ ಏನೋ ನನ್ಗೆ ಇವತ್ತು ಮನಸ್ಸಿಗೆ ಸರಿ ಇಲ್ಲ ಅಂತಂದರೆ ನಮ್ಮ ಅಮ್ಮ ಬೇಗ ಅರ್ಥ ಮಾಡ್ಕೊಳ್ತಾರೆ ಏನಾಗಿದೆ ಏನಾಗಿದೆ ನನಗೆ ಗೊತ್ತು ನಿನಗೆ ಏನೋ ಆಗಿದೆ ಅಂತ ಎಷ್ಟು ಅವ್ರಿಗೆ ನನ್ನ ನನ್ನ ಮುಖದ ಭಾವನೆಯಿಂದಲೇ ಗೊತ್ತಾಗುತ್ತೆ ಅವರಿಗೆ ಏನೋ ಆಗಿದೆ ಇವತ್ತು ಇವ್ಳಿಗೆ ಅಂತ ಹಾಗೇ ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ ನನ್ನ ಮುಖದ ಭಾವನೆಯಿಂದಲೇ ಅವ್ರು ತಿಳ್ಕೊಳ್ತಾರೆ ಏನೋ ಆಗಿದೆ ಇವತ್ತು ಅಂತ ಎಷ್ಟು ಅದು ಕೇಳ್ತಾರೆ ಏನು ಹೇಳೋವರ್ಗು ಬಿಡೋಲ್ಲ ಅದಕ್ಕೆ ಸಮಾಧಾನ ಹೇಳಿ ಹಿಂಗ್ ಮಾಡಬೇಕು ಹಿಂಗ್ ಮಾಡ್ಬಾರ್ದು ಆ ಸಲಹೆ ಕೊಡ್ತಾರೆ ಯಾವ್ದು ಮಾಡಿದ್ರೆ ಒಳ್ಳೆಯದು ಯಾವ್ದು ಮಾಡಿದ್ರೆ ಕೆಟ್ಟದ್ದು ಅಂತ ಹಂಗೆನೇ ನನ್ನ ಫ್ರೆಂಡ್ಸು ಜೊತೆ ಇದ್ದರೆ ಎಂಜಾಯ್ ಕೂಡ ಚೆನ್ನಾಗಿ ಮಾಡ್ಬೋದು ಪ್ರೀತಿಗಿಂತ ಫ್ರೆಂಡ್ಶಿಪ್ಪಲ್ಲಿರೋ ಪ್ರೀತಿ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಶಿಪ್ಪು ಒಂದು ಇದ್ದರೆ ಜೀವನ್ದಲ್ಲಿ ಏನು ಬೇಕಾದ್ರು ಸಕ್ಸಸ್ ಪಡಿಬೋದು ನಮ್ಮ ತಂದೆ ತಾಯಿಯೂ ಅಷ್ಟೇ ಫ್ರೆಂಡ್ಸೂ ಅಷ್ಟೇ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಥರ ನನಗೆ ಇವಾಗ ದೊಡ್ಡ ಫ್ಯಾಮಿಲಿ ನನಗೆ ಇವಾಗ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಒಂದೇ ನನಗೆ ಅನಿಸುತ್ತೆ ನನಗಂತೂ ಅವರು ನಮ್ಮ ರಕ್ತ ಸಂಬಂಧ ಆಗಿಲ್ಲ ಅಂದ್ರೂ ಅವ್ರು ನಮಗೆ ಬ್ಲಡ್ ರಿಲೇಷನ್ಸ್ಗಿಂತ ಜಾಸ್ತಿಯೇ ಅವ್ರು ಒಂದು ಪಟ್ಟು ನನಗೆ ನಮ್ಮ ಅಪ್ಪಾಜಿ ಅಂತೂ ಅಷ್ಟೇ ಅವರು ಫುಲ್ಲು ಸಾದಾ ಮನುಷ್ರು ಅವ್ರು ಯಾವ ಥರ ಹ್ಯಾಬಿಟ್ಟು ಆ ಥರ ಏನೂ ಇಲ್ಲ ಯಾರ ಜೊತೆ ಕೆಟ್ಟದ್ದು ಯಾರಿಗೂ ಕೆಟ್ಟದ್ದು ಬಯ್ಸೋಲ್ಲ ಯಾ ಅವ್ರು ಯಾವ್ದು ಕೆಟ್ಟದ್ದೂ ಮಾಡೋಲ್ಲ ತುಂಬ ಒಳ್ಳೆಯ ಮನುಷ್ರು ನಮ್ಗೂ ಎಷ್ಟು ಹೇಗಿರ್ಬೇಕು ಯಾರ ಮುಂದೆ ಹೇಗಿರ್ಬೇಕು ಯಾವ್ದಕ್ಕೂ ತಲೆ ತಗ್ಗಿಸ್ಬಾರ್ದು ತಗ್ಸೋ ಥರ ಕೆಲಸ ಮಾಡಬಾರ್ದು ಆ ಥರದ್ದೆಲ್ಲ ಹೇಳ್ತಾರೆ ಹೆಂಗಿರ್ಬೇಕು ಜೀವನ್ದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಹೆಂಗ್ ಅನ್ ಹೆಂಗೆ ಅದನ್ನು ಅದನ್ನ ಅನ್ಭವ್ಸ್ದೇ ಚೆನ್ನಾಗಿರ್ಬೇಕು ಎಷ್ಟೇ ಕನ್ಸ ಕಷ್ಟ ಬಂದ್ರೂ ಅದನ್ನು ಸೇವ್ ಮಾಡೋ ಇದು ಇರಬೇಕು ಅದನ್ನು ತಡೆ ತಡೆದು ಮುಂದೆ ಹೋಗ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ ನಮ್ಮ ಎಷ್ಟೇ ನಾವು ಎಷ್ಟ್ರವರ್ಗು ಓದ್ತೀನೋ ಅದು ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ನಾನು ಯಾವ್ದಕ್ಕೂ ನಾನು ಏನಾರ ಒಂದು ಅಚೀವ್ ಮಾಡ್ತೀನಿ ನಾನು ಮುಂದೆ ಹೋಗ್ತೀನಿ ಇದನ್ನು ಮಾಡ್ತೀನಿ ಅಂದರೆ ಯಾವತ್ತೂ ಬೇಡ ಅಂತ ಹೇಳಿಲ್ಲ ಎಲ್ಲದಕ್ಕೂ ಮಾಡು ನೀನು ಮುಂದೆ ನುಗ್ಗು ನಾವು ನಿನ್ನ ಜೊತೆ ಇರ್ತೀವಿ ಅಂತ ಎಷ್ಟು ಸಪೋರ್ಟ್ ಮಾಡ್ತಾರೆ ಯಾವತ್ತೂ ನನ್ನ ಕೈ ಬಿಡೋಲ್ಲ ನನ್ನ ಫ್ರೆಂಡ್ಸೂ ಅಷ್ಟೇ ನನ್ನ ಫ್ಯಾಮಿಲಿಯೂ ಅಷ್ಟೇ ಇವಾಗ ನನ್ನದು ಒಂದು ಈಗಿನ ಮುಂದಿನ ಡಬಲ್ ಡಿಗ್ರಿ ಮಾಡಕ್ಕೆ ಅಂತ ಬಂದು ಈಗ ಸ್ವಲ್ಪ ಗೆಳೆಯ ಗೆಳೆತಿಯರು ಸ್ವಲ್ಪ ನನಗೆ ಕಡಿಮೆ ಆಗಿದ್ದಾರೆ ಅವು ಅಲ್ಲಿದ್ದಷ್ಟು ಫ್ರೆಂಡ್ಶಿಪ್ಪು ಇಲ್ಲಿಲ್ಲ ಅನಿಸುತ್ತೆ ನನಗೆ ಡಿಗ್ರೀನಲ್ಲಿ ಚೆನ್ನಾಗಿತ್ತು ನನಗೆ ಫ್ರೆಂಡ್ಶಿಪ್ಪು ಫುಲ್ ನನಗೆ ಏನು ಬೇಕಾದ್ರು ಅವ್ರ ಹತ್ರ ಹಂಚ್ಕೊಳ್ಬೋದಾಗಿತ್ತು ನನ್ನ ಮನದಾಳದ ಮಾತುಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಬೋದಾಗಿತ್ತು ಅಷ್ಟು ನನಗೆ ಹತ್ರದ ನಾವು ಫ್ರೆಂಡ್ಸಂದರೆ ಈಗಲೂ ಅಷ್ಟೇ ಅವರು ದೂರ ಇದ್ದರೂ ಕೂಡ ಅವ್ರು ಪ್ರತಿಯೊಂದನ್ನೂ ಮಾಡ್ಬೇಕಾದ್ರೆ ನನಗೆ ಹೇಳ್ತಾರೆ ಅವ್ರು ನಾನು ಮಾಡ್ಬೇಕಾದ್ರು ಅವ್ರಿಗೆ ಹೇಳ್ತೀನಿ ನಾವೆಲ್ಲರೂ ಫುಲ್ಲು ಹೇಳ್ಕೊಂತೀವಿ ನಮ್ದು ಏನೇನು ಕಷ್ಟ ಇದೆ ಸುಖ ಇದೆ ಎಲ್ಲ ಹೇಳ್ಕೊಂತೀವ್ ಶೇರ್ ಮಾಡ್ಕೊಳ್ತೀವಿ ಅವರೂ ಹಂಗೇ ಸ್ಪಂದಿಸ್ತಾರೆ ಪ್ರತಿಯೊಂದು ಟೈಮಲ್ಲೂ ಪ್ರತಿನಿತ್ಯ ಕಾಲ್ ಮಾಡಿಲ್ಲ ಅಂದರೂ ತಿಂಗ್ಳಿಗೆ ಒಂದು ಸಾರಿ ಮಾಡಿದ್ರುನು ನಮ್ಮ ಕಷ್ಟದಲ್ಲಿ ಯಾವತ್ತೂ ಜೊತೆಲಿ ಇರ್ತಾರೆ ನನಗೆ ಕುಟುಂಬ ಅಂದರೆ ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು ಕುಟುಂಬ ಮತ್ತು ನನ್ನ ಗೆಳೆಯ ಗೆಳೆತಿಯರು ನನಗೆ ತುಂಬ ಮುಖ್ಯ ನನ್ನ ಜೀವನದಲ್ಲಿ